ನಾನು ಭೇಟಿ ನೀಡಿ ನೀಡಿದ್ದು ಮೆಚ್ಚಿನ ಸ್ಥಳ ಅಂತಂದ್ರೆ ಅವು ದೇವಸ್ಥಾನವೂ ಹೌದು ಆಮೇಲೆ ಐಸ್ ಕ್ರೀಮ್ ಪಾರ್ಲರ್ಸ್ ಇಂಥವೂ ಹೌದು ಆಮೇಲೆ ಬೀಚಸ್ಸು ಹೌದು ದೇವಸ್ಥಾನ ಯಾಕೆ ಬಹಳ ಇಷ್ಟ ಅಂತ ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಶಾಂತಿ ಸಿಗುತ್ತೆ ಆಮೇಲೆ ಪಾಸಿಟಿವ್ ಪಾಸಿಟಿವ್ ಏನು ವೈಬ್ಸ್ ಸಿಗ್ತಾವೆ ದೇವಸ್ಥಾನ ಅಲ್ಲೆಲ್ಲ ಹೋದ್ರೆ ಆಮೇಲೆ ಮೆಚ್ಚಿನ ಸ್ಥಳ ಅಂತಂದ್ರೆ ನಾವು ಈ ದೇವಸ್ಥಾನಕ್ಕೆ ಹೋದಾಗ ಈ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಸಿಗುವಂಥ ಒಂದು ಧೈರ್ಯ ನಾನು ಏನನ್ನು ಎದುರಿಸಬಲ್ಲೆ ಆ ದೇವಿನ ನೋಡಿದರೆ ಆ ಧೈರ್ಯ ಸಿಗುತ್ತೆ ಅದು ಸೊ ಒನ್ ಆಫ್ ದ ಮೆಚ್ಚಿನ ಸ್ಥಳ ಅಂತಲೇ ಹೇಳ್ಬೋದು ದಾ ಚಾಮುಂಡೇಶ್ವರಿ ದೇವಸ್ಥಾನ ನೆಕ್ಸ್ಟ್ ಹಂಪಿ ವಿರೂಪಾಕ್ಷ ಟೆಂಪಲ್ ಅದನ್ನು ಭಾಳ ಜನಕ್ಕೆ ಇಷ್ಟ ಅಲ್ಲಿ ಹೋದ್ರೂ ಈ ಪಾಸಿಟಿವ್ ತಾಟ್ಸ್ ಪಾಸಿಟಿವ್ ಯೋಚನೆಗಳು ಬರ್ತವೆ ಅಲ್ಲಿ ಹೋದ್ರೂ ಆಮೇಲೆ ಯಾಕೆ ಇಸ್ ಗುಲ್ಬರ್ಗ ಒಳಗೆ ಕ್ವಾಝಾ ಬಂದೇ ನವಾಝ್ ಐತಿ ದರ್ಗಾ ಅಲ್ಲಿ ಹೋದ್ರೂ ಪಾಸಿಟಿವ್ ಥಾಟ್ಸ್ ಯೋಚನೆಗಳೇ ಬರ್ತಾವೆ ಯಾಕವು ಅಷ್ಟು ಯಾಕಂದ್ರೆ ಅಲ್ಲಿ ನೆಗೆಟಿವ್ ತಿಂಕ್ ಮಾಡೋಕೆ ನಮ್ಗಷ್ಟು ಇದನ್ನೇ ಅಲ್ಲಿ ಹೋದ್ರೆ ಆ ಧೈರ್ಯ ಆ ಶುದ್ಧತೆ ಅದೆಲ್ಲ ಸಿಗುತ್ತೆ ದೇವಸ್ಥಾನಗಳ್ಗೆ ಹೋದ್ರೆ ಸೊ ಅದ್ಕೆ ನಂಗೆ ದೇವಸ್ಥಾನಗಳಂದ್ರೆ ತುಂಬ ಇಷ್ಟ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ದೇವಸ್ಥಾನ ಬಿಟ್ರೆ ಬೀಚಸ್ ಬೀಚ್ ಅಲೆಗಳ ಶಬ್ದ ಕೇಳೋಕೆ ಭಾಳ ಕಿವಿಗೆ ಇಂಪು ಆಗುತ್ತೆ ಕಿವಿ ಒಳಗೆ ಚೆಂದ ಅನ್ನಿಸುತ್ತೆ ಅಲೆ ಅಲೆಗಳ ಶಬ್ದ ಕೇಳೋಕ್ಕೆ ಅಲ್ಲೊಂದು ಇಲ್ಲೊಂದು ಪಕ್ಷಿ ಹಾರಾಡ್ತಾ ಇರ್ತವೆ ಅವ್ನ ನೋಡೋಕ್ಕೂ ಭಾಳ ಚೆಂದ ಅನ್ಸುತ್ತೆ ಅದು ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಅಂತಾರಲ್ಲ ಹಂಗೆ ಭಾಳ ಪೀಸ್ ಭಾಸ ಆಗುತ್ತೆ ಮನಸ್ಸಿಗೆ ಅದು ಬೀಚಸ್ ಒಳ್ಳೆಯ ಬೆಸ್ಟ್ ಸ್ಥಳ ಅಂತ ಹೇಳ್ಬೋದು ಆಮೇಲೆ ಇನ್ನು ತಿನ್ನೋದ್ರಾಗ ಒಂದು ಸ್ಥಳ ನಂಗೆ ಇಷ್ಟ ಅಂತಂದ್ರೆ ಈ ಮಿಲ್ಟ್ರಿ ಓಟ್ಲ್ಗಳೆಲ್ಲ ಭಾಳ ಇಷ್ಟ ಆಗ್ತವೆ ಬಿಕಾಸ್ ಆ ಮುದ್ದೆ ಜೊತೆಗೆ ಆ ನಾಟಿ ಕೋಳಿ ಸಾರು ಏನು ಕೊಡ್ತಾರೊ ಅದೊಂದು ಭಾಳ ಮಸ್ತ್ ಟೇಸ್ಟ್ ಕೊಡುತ್ತೆ ಅಲ್ಲಿ ಹೋದ್ರೂ ನಾವು ನಮ್ಗೆ ಇಷ್ಟ ಆಗಿರೋ ಅಡುಗೆಗಳನ್ನ ತಿಂದ್ರೂ ಅಲ್ಲಿ ನಮಗೆ ಭಾಳ ಭಾಳ ಖುಷಿ ಅನ್ಸುತ್ತೆ ಭಾಳ ನೆಮ್ಮದಿ ಅನ್ಸುತ್ತೆ ತೃಪ್ತಿ ಅನ್ಸುತ್ತೆ ತೃಪ್ತಿ ಮನುಷ್ಯನಿಗೆ ಯಾವಾಗ ತೃಪ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೊ ಅಲ್ಲಿ ನಾವು ಗೆಲ್ಲಿಕ್ಕೆ ಸ್ಟಾರ್ಟ್ ಆದ್ವಿ ಅಂತರ್ಥ ನಮ್ಗೆ ತೃಪ್ತಿ ಆಗಲಾರ್ದೆ ಏನೇನು ತಿಂತೀವಂದ್ರೆ ಅದು ನಾವು ಗೆದ್ದಂತಲ್ಲ ಬಂಚ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಕಾಲ್ಡ್ ಸಕ್ಸಸ್ ಅಂತಾರೆ ಅಂತಂದ್ರೆ ಈ ತೃಪ್ತಿಗಳ ಗೊಂಚಲನ್ನೇ ಸಕ್ಸಸ್ ತೃಪ್ತಿಗಳ ಗೊಂಚಲನ್ನೇ ಗೆಲುವು ಅಂತ ನಾನು ಹೇಳ್ತೀನಿ ಬಿಕಾಸ್ ಏನು ನಮ್ಗೆ ಇಷ್ಟ ಆಗ್ಲಾರದಿದ್ರಾಗ ನಾವು ಗೆದ್ವಿ ಅಂತಂದ್ರೆ ತೃಪ್ತಿ ಇಲ್ಲಾಂದ್ರೆ ಅದು ಗೆಲ್ಲುವ ಅಲ್ಲ ಅದು ಸೊ ನಾವು ಹೆಂಗೆ ತೃಪ್ತಿ ಸಿಗಬೇಕು ತೃಪ್ತಿ ಅದು ಗೆಲುವು ಬೀಚಸ್ ಹತ್ರ ಹೋಗ್ತೀವಿ ಅಲ್ಲಿ ನಮಗೆ ಶಾಂತಿ ಸಿಗುತ್ತೆ ಅಲ್ಲಿ ನಮ್ಗೆ ತೃಪ್ತಿ ಸಿಗುತ್ತೆ ಅಲ್ಲಿ ನಮಗೆ ಶುದ್ಧತೆಯಿಂದ ಮಂಜು ಇಟ್ಕೊಳ್ಳೋಕೆ ಒಂದು ಬೆಸ್ಟ್ ಜಾಗ ಅನ್ಸುತ್ತೆ ಅದು ಆ್ಯಕ್ಟುಲಿ ಗೆಲುವು ಅಲ್ಲಿಂದಲೇ ಸ್ಟಾರ್ಟ್ ಆಗೋದು ಆಮೇಲೆ ಆಬಿಯಸ್ಲಿ ನಂಗೆ ನಮ್ದು ಕಾಲೇಜ್ ಬೆಸ್ಟ್ ಮೆಚ್ಚಿನ ಸ್ಥಳ ಅನ್ಸುತ್ತೆ ನಮ್ಮ ಸ್ಕೂಲ್ ಮೆಚ್ಚಿನ ಸ್ಥಳ ಅನ್ಸುತ್ತೆ ಫಸ್ಟ್ ಸ್ಕೂಲಿನ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಕಾಲೇಜ್ ಬಂದ ಮ್ಯಾಗ ಸ್ಕೂಲಿಗೆ ಹೋದ್ರೆ ಅದು ಒಂಥರ ಏನು ಸ್ಕೂಲೆ ದೇವಸ್ಥಾನ ಅನ್ಸುತ್ತೆ ಯಾಕಂದ್ರೆ ಅದು ನಾವು ಆಟ ಆಡಿದ್ದು ನಾವಲ್ಲಿ ತಿರುಗಾಡಿದ್ದು ನಾವಲ್ಲಿ ಚೇಷ್ಟೆ ಮಾಡಿದ್ದು ಎಲ್ಲ ಹಾಗೆ ನೆನಪು ಆಗ್ತವೆ ನಾವು ಕಿಡಿಗೇಡಿ ಮಾಡಿದ್ದು ಎಲ್ಲ ಹಾಗೆ ನೆನ್ಪು ಆಗ್ತವೆ ಸಹ ಶಾಲೆಗೆ ಹೋದ್ರೆ ಯಾಕಂತಂದ್ರೆ ಅಲ್ಲಿ ನಮ್ಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅನ್ನೋ ಒಂದು ಇದನ್ನು ಅದು ಅನ್ನೋ ಒಂದು ಒಂದು ಏನಂತಾರೆ ಒಂದು ಪರಿಜ್ಞಾನ ಅಂತರ ಅದು ಇರೋಂಗೆ ಇಲ್ಲ ನಮ್ಗೆ ಇದು ನಾವು ಒಳ್ಳೇದು ಮಾಡಾತ್ತೀವಿ ಈಗ ನಾವು ಕೆಟ್ಟದು ಮಾಡೋಕೆ ಹಂಗೆ ಇರೋಂಗೆ ಇಲ್ಲ ನಮ್ಗೆ ನಾವು ಮಾಡಿದ್ದ ಕರೆಕ್ಟ್ ನಾವು ಮಕ್ಳು ಇರ್ತೀವಿ ಅಲ್ಲ ನಾವು ಮಾಡಿದ್ದೇ ಕರೆಕ್ಟ್ ನಾವು ಆಟ ಆಡಿದ್ದೇ ಕರೆಕ್ಟ್ ನಾವು ಸೋತ್ರೂ ನಮ್ಮ ಫ್ರೆಂಡ್ಸ್ ಗೆದ್ದರಲ್ಲ ಅಂತ ಖುಷಿ ಪಡೋದು ಇರುತ್ತೆ ಒಂದೊಂದು ಸರತಿ ನಮ್ಗೆ ಹೊಟ್ಟೆ ಕಿಚ್ಚು ಇರುತ್ತೆ ಅದ್ಕೆ ನಾನು ಸ್ಕೂಲ್ ಬೆಸ್ಟ್ ಬೆಸ್ಟ್ ಜಾಗ ಅಂತ ಹೇಳ್ತೀನಿ ನಮಗೆ ಅಪರಿಚಿತರೆಲ್ಲ ಫ್ಯಾಮಿಲಿ ಆಗ್ತಾರೆ ನಾವು ಆರಿಸ್ಕೊಂಡು ಕುಟುಂಬ ಅದು ಸ್ಕೂಲ್ ಫ್ರೆಂಡ್ಸು ಟೀಚರ್ಸು ಕಾಲೇಜ್ ಫ್ರೆಂಡ್ಸು ಕಾಲೇಜ್ ಟೀಚರ್ಸ್ ನಾವು ಈ ಫ್ಯಾಮಿಲಿ ಕುಟುಂಬ ಅಂದ್ರೆ ರಕ್ತ ಸಂಬಂಧಗಳೇ ಕುಟುಂಬ ಇದು ಅದಾಗೆ ಬಂದಿದ್ದು ಅದು ರಕ್ತದಿಂದ ಬಂದಿದ್ದು ಅದು ಬಟ್ ನಾವೇ ನಮ್ಮ ಮನಸಾರೆ ಆರ್ಸ್ಕೊಂಡು ಕುಟುಂಬ ಅಂದ್ರೆ ಅದು ಫ್ರೆಂಡ್ಸ್ ಅದು ಗೆಳೆಯರು ಮತ್ತದು ಟೀಚರ್ಸ್ ಶಿಕ್ಷಕರ ಯಾಕಂತಂದ್ರೆ ಈಗ ನಾವು ಅದು ಬೆಸ್ಟ್ ಪ್ಲೇಸ್ ಅನ್ಸೋದು ನನಗೆ ಶಾಲೆ ಯಾಕಂದ್ರೆ ನಾನು ಶಾಲೆಗೆ ಹೋದ್ರೆ ಮತ್ತು ನಾನು ಮತ್ತು ಚೈಲ್ಡ್ ಆಗ್ಬಿಡ್ತೀನಿ ಮತ್ತು ನಾನು ಸಣ್ಣ ಹುಡ್ಗಿ ಆಗ್ಬಿಡ್ತೀನಿ ಮತ್ತು ನಾನು ಅಲ್ಲಿ ಆಟ ಆಡಿದ್ದು ನ ಫ್ರೆಂಡ್ಸ್ ಜೊತೆ ಆಟ ಆಡಿದ್ದು ನಾನು ಬರೀ ಅದು ಇದು ತಿಂದಿದ್ದು ಕ್ಲಾಸಸ್ ನಡಿಬೇಕಾದ್ರೆ ಸಂಡ್ಗೆ ತಿಂದಿದ್ದು ಅದು ಇದು ಎಷ್ಟು ಹಾಕ್ಕೊಂಡು ನೆನ್ಪು ಆಗುತ್ತೆ ಅದಕ್ಕೆ ಮಸ್ತ್ ಸ್ಕೂಲ್ ಟೈಮ್ ಮಸ್ತ್ ಅನ್ಸುತ್ತೆ ಇನ್ನು ಕಾಲೇಜಿಗೆ ಬಂದ್ರೆ ಕಾಲೇಜಿನಾಗ ಆಲ್ರೆಡಿ ನಮ್ಗೆ ಮೈಂಡ್ ಸೆಟ್ ಬೆಳ್ದಿರುತ್ತೆ ಅಂದ್ರೂ ಕಾಲೇಜ್ ಫ್ರೆಂಡ್ಸ್ ಜೊತೆ ಚೈಲ್ಡ್ ಹಾಗೆ ಮತ್ತೆ ಬಿಹೇವ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಚೈಲ್ಡ್ಉಡ್ ಲೈಫ್ ಅರ್ಧ ಮುಗ್ದು ಹೋಗೈತಿ ಮತ್ತೇನು ಇಲ್ಲಿ ಇಲ್ಲೇನು ಬಿಡಿ ಅಂತ ಅಲ್ಲೂ ಹಾಗೆ ಎಂಜಾಯ್ ಮಾಡ್ತೀವಿ ಅದ್ಕೆ ನಮ್ಗೆ ಕಾಲೇಜು ಬೆಸ್ಟ್ ಅನ್ಸುತ್ತೆ ಬಿಕಾಸ್ ನಾವು ಜಗಳದಾಗೂ ಹೆಂಗೆ ಜಗಳ ಆಡಬೇಕು ಅಂತಂದ್ರೆ ತೃಪ್ತಿ ಆಗ ಹಂಗೆ ಜಗಳ ಆಡಬೇಕು ಅದು ಜಗ್ಳ ಫ್ರೆಂಡ್ ಜೊತೆ ಜಗಳ ಆಡಿದ್ರೂ ತೃಪ್ತಿ ಆಗೋ ಹಂಗೆ ಜಗಳ ಆಡ್ತೀವಿ ಆಮೇಲೆ ಮತ್ತು ಏಯ್ ಬಾರೋ ಹೋಗೋಣ ಅದಕ್ಕೆ ನಂಗೆ ಕಾಲೇಜ್ ಸ್ಕೂಲ್ ಬೆಸ್ಟ್ ಸ್ಥಳಗಳೂ ಅನ್ನಿಸ್ತವೆ ನಮ್ಗೆ ಶಾಂತಿ ಮತ್ತು ನೆಮ್ಮದಿ ಸಿಗೋ ಅಂತ ಸ್ಥಳ ಅಂದ್ರೆ ದೇವಸ್ಥಾನ ಮತ್ತು ಸಮುದ್ರ ಸಮುದ್ರ ಆಮೇಲೆ ಖುಷಿ ಸಿಗುವಂಥ ಸ್ಥಳ ಅಂದ್ರೆ ಅದು ಏನಂತಂದ್ರೆ ಕಾಲೇಜ್ ಸ್ಕೂಲ್ ಆದ್ರೆ ನಮಗೆ ಎಲ್ಲ ಸಿಗೋ ನಮ್ಗೆ ಹೊಟ್ಟೆಗೆ ಊಟ ಸಿಗುವಂಥ ನಾವು ಬದುಕುವಂಥ ಸ್ಥಳ ಅಂತಂದ್ರೆ ಅದು ನಮ್ಮ ಮನೆನ ನಮ್ಮವ್ವ ನಮ್ಮಪ್ಪ ಅವ್ರು ಎಲ್ಲಿರ್ತಾರೋ ಅದು ನಮಗೆ ಗೂಡು ನಮ್ಮ ಗೂಡಿಗೆ ನಾವು ಬಂದು ಸೇರಲೇ ಬೇಕಾಗುತ್ತೆ ಅದ್ಕೆ ನಂಗೆ ಅದನ್ನ ಬಿಟ್ಟು ಉಳ್ಕೆದೆಲ್ಲ ಮೆಚ್ಚಿನ ಸ್ಥಳ ಅಂತ ಹೇಳೋಕೆ ಆಗೋಂಗೆ ಇಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲಿರ್ತಾರೊ ನಮ್ಮವ್ವ ಅಪ್ಪಾರು ಎಲ್ಲ ಎಲ್ಲಿರ್ತಾರೊ ಅದೇ ನಮ್ಗೆ ಮೆಚ್ಚಿನ ಸ್ಥಳ ಆಗುತ್ತೆ ಆಮೇಲೆ ಈಗ ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ಈ ಕಝಿನ್ಸ್ ಅಂತ ಇರ್ತಾರಲ್ಲ ನಮ್ಮ ಆ ಕಾಕನ ಮಕ್ಳು ಇರ್ತಾರೆ ನಮ್ಮಮ್ಮ ಅವ್ರು ಕಾಕನ ಮಕ್ಳು ಇರ್ತಾರೆ ಅವರೆಲ್ಲ ಹೆಂಗೆ ಅಂತಂದ್ರೆ ನಮ್ಮ ವಯಸ್ನೋರು ಇರ್ತಾರಲ್ಲ ಅವ್ರ ಜೊತೆ ಇದ್ದಾಗ ಅವ್ರ ಜೊತೆ ಯಾವ ಜಾಗ್ದಾಗ ಇರ್ತೀವೊ ಅದು ಮೆಚ್ಚಿನ ಸ್ಥಳ ಆಗುತ್ತ ಬಿಕಾಸ್ ಏನಂತಂದ್ರೆ ಅಷ್ಟು ಖುಷಿ ಕೊಡ್ತಾರೆ ಅವರು ಅಷ್ಟು ಚೇಷ್ಟೆ ಇರುತ್ತಾ ಮತ್ತು ನಾವು ಸಣ್ಣ ಹುಡುಗರು ಆಗ್ತೀವಂದ್ರೆ ಮತ್ತು ಅದು ಕಝಿನ್ಸು ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ಅದೆಲ್ಲ ಬಿಟ್ರೂ ಮತ್ತು ಒಂದು ಸ್ಥಳ ಏನಂತ ಯಾವುದೋ ಮೆಚ್ಚಿನ ಸ್ಥಳ ಅಂತಂದ್ರೆ ಚರ್ಚ್ ಆಗಿರ್ಬೋದು ದೇವಸ್ಥಾನ ಇವೆಲ್ಲ ಬಿಟ್ರೂ ಮಸೀದಿ ಆಗಿರ್ಬೋದು ಇವೆಲ್ಲ ಬಿಟ್ರೂ ಕೂಡ ನಮ್ಗೆ ಮೆಚ್ಚಿನವಾದ ಸ್ಥಳ ಅಂತಂದ್ರೆ ನಾವು ಒಬ್ರೇ ಕುಂತು ಒಂದೊಂದು ಸರ್ತಿ ಒಬ್ರು ಕುಂತು ಎಲ್ಲ ಯೋಚನೆ ಮಾಡ್ಬೇಕಾದ್ರೆ ಆ ನೇಚರ್ ನಮ್ಗೆ ಹೆಂಗೆ ಸಾಂತ್ವನ ಹೇಳುತ್ತೆ ಅಲ್ಲ ಆ ಪ್ರಕೃತಿ ನಮ್ಗೆ ಏನು ಸಾಂತ್ವನ ಹೇಳುತ್ತೆ ಅಲ್ಲ ಅದು ನಮಗೆ ಬೆಸ್ಟ್ ಪ್ಲೇಸ್ ಆಗಿರುತ್ತೆ ಇನ್ನೂ ನನಗೆ ಪರ್ಸ್ನಲಿ ಬೆಸ್ಟ್ ಪ್ಲೇಸ್ ಅಂತಂದ್ರೆ ಈಗ ನಮ್ಮ ಗವಿ ಸಿದ್ಧಪ್ಪನ ಜಾತ್ರೆ ನಾವು ಕೊಪ್ಪಳ ಮಂದಿಗೆ ಅದು ಗವಿ ಸಿದ್ಧಪ್ಪನ ಜಾತ್ರೆ ಹೆಂಗಂತಂದ್ರೆ ಅದು ಇಮೋಷನ್ ಭಾವನಾತ್ಮಕ ಸಂಗತಿ ಅದು ಗವಿ ಸಿದ್ಧಪ್ಪನ ಜಾತ್ರೆ ಅಂತಂದ್ರೆ ಸೊ ನನ್ಗೆ ಅದು ಬೆಸ್ಟ್ ಪ್ಲೇಸ್ ಅನ್ಸುತ್ತೆ ಅದು ಬಿಟ್ರೆ ಉಳ್ದಿದ್ದ ನಂಗೆ ಅದು ಇಷ್ಟ ಇದು ಇಷ್ಟ ನನ್ಗೆ ಆ ಇದು ಆ ಸ್ಟೇಟ್ನಾಗಿಂದು ಇದು ಇಷ್ಟ ಆ ರಾಜ್ಯದಲ್ಲಿ ಇದು ಇಷ್ಟ ಆ ದೇಶದಿಂದ ಇದು ಇಷ್ಟ ಅಂತಲ್ಲ ನಂಗೆ ನಮ್ಮ ಕೊಪ್ಪಳದಾಗ ಇರೋ ಗವಿ ಸಿದ್ದಪ್ಪನ ಜಾತ್ರೆನ ನಮ್ಗೆ ಇಷ್ಟ ನಾವಲ್ಲಿ ತಿನ್ನೋ ದೊಡ್ಡ ದೊಡ್ಡ ಹಪ್ಪಳನ ನಮ್ಗೆ ಇಷ್ಟ ಅಲ್ಲಿ ತಿನ್ನೋ ನಮ್ಗೆ ಇಷ್ಟ ಅಲ್ಲಿ ಆಟ ಆಡೋ ಆಟಗಳಾ ನಂಗೆ ಇಷ್ಟ ನನಗೆ ಎಂತಹಾ ಚಲೋ ಚಲೋ ಬಳಿ ತಂದು ಕೊಟ್ರೂ ಗವಿ ಸಿದ್ದಪ್ಪನ ಜಾತ್ರೆಗೆ ಹಾಕೊಳ್ಳೋ ಬಳಿನಾ ನಂಗೆ ಇಷ್ಟ ಆಗ್ತವೆ ಯಾಕಂದ್ರೆ ಅದು ಮನಸ್ನಾಗ ಇರುವಂಥ ಒಂದು ಭಾವನ ಭಾವ್ನೆದು ಗವಿ ಸಿದ್ದಪ್ಪನ ಜಾತ್ರೆ ಅಂತ ಅಂದ ತಕ್ಷಣ ಒಂದು ರೋಮಾಂಚನ ಒಳಗೆ ಎಲ್ರ ಒಳಗೆ ಕೊಪ್ಪಳ ಮಂದಿ ಎಲ್ಲರ ಒಳಗೂ ಸೃಷ್ಟಿ ಆಗುತ್ತ ಅದಕ್ಕೆ ಅದು ಒಂದು ಮೆಚ್ಚಿನ ಸ್ಥಳ ನನಗೆ ಗೊತ್ತಿರೋದೆ ಇದು ಯಾಕೆ ಮೆಚ್ಚಿನ ಸ್ಥಳ ಅಂದ್ ಇವೆಲ್ಲ ಯಾಕೆ ಮೆಚ್ಚಿನ ಸ್ಥಳ ಅಂದ್ರೆ ಎಲ್ಲದಿಂದ್ರೂ ನಮ್ಗೆ ಒಂದು ಸ್ವಲ್ಪ ಶಾಂತಿ ತೃಪ್ತಿ ಖುಷಿ ಆಮೇಲೆ ಭಾವನೆ ಭಾವನೆಗಳು ಹಂಚ್ಕೊಳ್ಳೊ ಜಾಗವೂ ಸ್ ಮೆಚ್ಚಿನ ಸ್ಥಳನ ಅಂತ ಹೇಳ್ಬೋದು ಇದು ಇದ್ರೆ ಎಲ್ಲಯಿಂದ ನಮ್ಗೆ ಮನಸ್ಸಿಗೆ ಹೇಳ್ಕೊಳ್ಳಲಾರ್ದ ಹೇಳ್ಕೊಳ್ಳೋಕೆ ಆಗದೇ ಇರುವಂಥವೆಲ್ಲ ಸಿಗ್ತಾವೆ ಅದಕ್ಕೆ ಇವೆಲ್ಲ ಮೆಚ್ಚಿನ ಸ್ಥಳ ಅಂತ ಹೇಳ್ತೀನಿ ನಾನು ಆಮೇಲೆ ಈ ಗವಿ ಸಿದ್ದಪ್ಪನ ಮಠಕ್ಕೆ ಹೋಗಿರ್ತೀವಲ್ರಿ ಎಲ್ಲ ಫ್ರೆಂಡ್ಸ್ ಜೊತೆಯೂ ಹೋಗಿರ್ತೀವಿ ಎಲ್ಲ ಫ್ರೆಂಡ್ಸ್ ಜೊತೆ ಹೊರಗೆ ಏನೇನೋ ಮಾತಾಡಿರ್ತೀವಿ ಹಂಗೆ ಇವು ಹಿಂಗೆ ಅದು ಹಂಗೆ ಇದು ಹಿಂಗೆ ಏನೇನೋ ಕೆಟ್ಟ ಕೆಟ್ಟದು ಮಾತಾಡಿರ್ತೀವಿ ಆದ್ರೆ ಒಳಗೆ ಹೋದ ತಕ್ಷಣ ಎಲ್ಲ ಮನ್ಸೂ ಶುದ್ಧಿ ಆಗಿ ಬಿಡುತ್ತೆ ಗವಿ ಸಿದ್ದಪ್ಪನ ಮಠಕ್ಕೆ ಕಾಲಿಟ್ಟ ತಕ್ಷ್ಣನೇ ಎಲ್ಲನೂ ಶುದ್ಧಿ ಆಗಿ ಬಿಡುತ್ತೆ ಒಬ್ಬ ಮುಸ್ಲಿಮ ಒಬ್ಬ ಮುಸ್ಲಿಮಳು ಒಬ್ಬ ಮುಸ್ಲಿಮ ಒಬ್ಬ ಹಿಂದೂ ಒಬ್ಬ ಕ್ರಿಶ್ಚಿಯನ್ಸ್ ಎಲ್ಲರೂ ನ ಮುಸ್ಲಿಮ್ಸ್ ದೇವಸ್ಥಾನಕ್ಕೆ ಹೋದ್ರೂ ಶಾಂತಿ ಸಿಗುತ್ತಾ ಹಿಂದೂಗಳು ಮಸೀದಿಗೆ ಹೋದ್ರು ಶಾಂತಿ ಸಿಗುತ್ತೆ ಆಮೇಲೆ ಕ್ರಿಶ್ಚಿಯನ್ಸ್ ಮಸೀದಿಗೆ ಬಂದ್ರೂ ಶಾಂತಿ ಸಿಗುತ್ತಾ ಮುಸ್ಲಿಂ ಕ್ರಿಶ್ ಚರ್ಚಿಗೆ ಹೋದ್ರೂ ಶಾಂತಿ ಸಿಗುತ್ತಾ ಶಾಂತಿ ಎಲ್ಲ ದೇವಸ್ಥಾನ ಎಲ್ಲ ಮಸೀದು ಎಲ್ಲ ಚರ್ಚ್ಗಳಲ್ಲಿ ಸಿಗುತ್ತಾ ಆ ಶಾಂತಿ ಹುಟ್ಟೋಕೆ ಅಹಿಂಸೆ ಇವೆಲ್ಲ ಭಾಳ ಒಂಥರ ರೋಮಾಂಚನ ಪದಗಳಿವೆ ನಮಗೆ ಶಾಂತಿ ಇರಲಾರ್ದ ಒಂದು ಒದ್ದಾಡ್ತಿರ್ತೀವಲ್ಲ ಅದು ನಮ್ಮ ನಮ್ಮ ಒಳಗೆ ಇದ್ದಾಗ ನಮ್ಮ ನಮ್ಮ ಒಳಗಿದ್ದಾಗ ಅವು ನಾವು ಸೃಷ್ಟಿ ಮಾಡ್ಕೊಂಡಿರುವ ಸೊ ಶಾಂತಿ ಸ್ಥಳಕ್ಕೆ ಹೋಗಿರಿ ಶಾಂತಿ ಸ್ಥಳದಲ್ಲಿ ನೆಲೆಸಿರಿ ಆರಾಮಾಗಿ ಶಾಂತಿಯಿಂದ ಬದುಕಬೇಕು ಅಂತಂದ್ರೆ ನಿಮ್ಗೆ ಎಲ್ಲೆಲ್ಲಿ ಖುಷಿ ಆಗುತ್ತೆ ನಿಮ್ಗೆ ಎಲ್ಲೆಲ್ಲಿ ನೆಮ್ಮದಿ ಸಿಗುತ್ತಾ ಆ ತಂಪನೆ ತಂಪಾದ ಗಾಳಿ ಒಂದೇ ಸರತಿ ಬಂದು ಕಣ್ಣಿಗೆ ಬಡಿದಾಗ ಕಣ್ಣೊಳಗೆ ಏನು ನೀರು ಬರ್ತಾವಲ್ಲ ಅದು ಕಣ್ಣೊಳಗೆ ಬನ್ ಬರೋ ನೀರು ಖುಷಿಗೂ ಅಲ್ಲ ದುಃಖಕ್ಕೂ ಅಲ್ಲ ಅದು ಸಾಂತ್ವನ ಹೇಳ್ಳಿಕ್ಕೆ ಬರ್ತಾವಲ್ಲ ಅದು ಶಾಂತಿ ಅಲ್ಲೆಲ್ಲ ಸಿಗುತ್ತೆ ಅದು ಅವೆಲ್ಲ ಮೆಚ್ಚಿನ ಸ್ಥಳ ಸೊ ಅಲ್ಲೆಲ್ಲ ಹೋಗಿ ಭಾಳ ಖುಷಿಯಿಂದ ಇರ್ರಿ